ಭಾರತದಲ್ಲಿ ಆರೋಗ್ಯ ಕ್ಷೇತ್ರ ಹೇಗಿದೆ ಅಂತಂದರೆ ನಮ್ಮ ಆರೋಗ್ಯ ಕ್ಷೇತ್ರ ತುಂಬ ಚೆನ್ನಾಗಿದೆ ಬೇರೆ ರಾ ಬೇರೆ ರಾಷ್ಟ್ರಗಳಿಗೆ ಹೋಲ್ಸುದ್ರೆ ನಮ್ಮ ರಾಷ್ಟ್ರಗಳಿಗೇ ತುಂಬ ಚೆನ್ನಾಗಿದೆ ಅಂತನೇ ಹೇಳ್ಬೌದು ನಮ್ಮ ಸುತ್ತ ಮುತ್ತ ಇರೋ ಆಸ್ಪತ್ರೆಗಳು ಕ್ಲಿನಿಕ್ ಹೇಗಿವೆ ಅಂತ ಅಂದರೆ ತುಂಬಾ ಚೆನ್ನಾಗಿದೆ ಹೋದರೆ ಪೇಷಂಟ್ ಏನಾದ್ರೂ ಎಮರ್ಜೆನ್ಸಿ ಅಂತ ಅಂದರೆ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ನೋಡ್ಕೊಳ್ತಾರೆ ಈ ಥರದ ಹಿಂಗಿಲ್ಲ ಅಂತಲ್ಲ ಏನಾದ್ರೂ ಎಮರ್ಜೆನ್ಸಿ ಅಂತ ಅಂದರೆ ಬೇಗನೆ ಕಳಿಸ್ತಾರೆ ಒಳ್ಗಡೆ ಬಿಡ್ತಾರೆ ಡಾಕ್ಟರ್ಸ್ ಕೂಡ ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ ಆ್ಯಂಬುಲೆನ್ಸ್ ಕೂಡ ಅಷ್ಟೆ ಏನಾದ್ರೂ ಎಮರ್ಜೆನ್ಸಿ ಅಂತ ಇದ್ದರೂ ಟ್ರಾಫಿಕ್ ಎಷ್ಟೇ ಜಾಮ್ ಆಗಿದ್ರೂ ಆ್ಯಂಬುಲೆನ್ಸ್ ಕೂಡ ಫ್ರೀ ಆಗಿ ಬಿಡ್ತಾರೆ ಅಂದರೆ ಟ್ರಾಫಿಕ್ ಇದ್ರೂ ಟ್ರಾಫಿಕ್ನೆಲ್ಲ ಬಿಟ್ಟು ನಮ್ಮ ಆ್ಯಂಬುಲೆನ್ಸ್ನ ಮುಂದೆ ಕಳಿಸ್ತಾರೆ ಬೇರೆ ರಾಷ್ಟ್ರದಲ್ಲಿ ಹೇಗೆ ಏನು ಅದು ನಮಗೆ ಬೇಡ ಬಟ್ ನಮ್ಮ ಆದರೆ ನಮ್ಮ ರಾಷ್ಟ್ರದಲ್ಲಿ ತುಂಬಾ ಫೆಸಿಲಿಟಿಸ್ ಇದೆ ಒಳ್ಳೆಯದಿದೆ ನಮ್ಮ ಸುತ್ತ ಮುತ್ತಲ ಆಸ್ಪತ್ರೆ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿದೆ ಹೊಲ್ಸಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ಗಳಿದೆ ಪೇಷಂಟ್ಸ್ಗಳು ಹೋದರೆ ತುಂಬಾ ಇದೆ ನಾವು ಈಗ ಅಂತ ಸವಾಲು ಏನಂತ ಅಂದರೆ ಸಡನ್ನಾಗಿ ಇವಾಗ ಏನಾದ್ರೂ ಮಧ್ಯರಾತ್ರಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಗಾಡಿಗಳಿಲ್ಲ ಆಟೋಗಳೆಲ್ಲ ಏನಾದ್ರೂ ಸಿಗಲಿಲ್ಲ ಅಂತ ಅಂದರೆ ನಮ್ಮ ಆ್ಯಂಬುಲೆನ್ಸಿಗೆ ಏನೇ ಒಂದಾದ್ರೂ ಫೋನ್ ಮಾಡುದ್ರೆ ತಕ್ಷಣ ಆ ಆ ಕ್ಷಣಕ್ಕೆ ಬಂದು ಏನೇ ಒಂದು ಇದ್ರೂ ನೋಡಿ ಕರ್ಕೊಂಡೋಗಿ ಹಾಸ್ಪಿಟಲ್ಲ್ಗೆ ಬಿಡ್ತಾರೆ ಇದರಲ್ಲಿ ಹೇಳಬೇಕು ಅಂದರೆ ನಮ್ಮ ರಾಷ್ಟ್ರ ತುಂಬ ಮುಂದುವರ್ದಿದೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಏನಾದ್ರೂ ತುಂಬ ಹಿಂಗೆ ಎಮರ್ಜೆನ್ಸಿ ಇದೆ ಅಂತ ಅಂದರೆ ತುಂಬಾ ಚೆನ್ನಾಗಿ ನೋಡ್ತಾರೆ ಫೇಸ್ ಮಾಡೋದಕ್ಕು ನಮಗ್ ಬಿಡ್ತಾರೆ ಇದ್ರಲ್ಲಿ ಹೇಳಬೇಕು ಅಂದರೆ ತುಂಬಾ ಖುಷಿಯಾಗುತ್ತೆ ನಮ್ಮ ರಾಷ್ಟ್ರಗಳಲ್ಲಿ ಖರ್ಚು ಅಂದರೆ ಗೌರ್ಮೆಂಟಲ್ಲಿ ಫ್ರೀ ದುಡ್ಡಿರೋರು ಪ್ರೈವೇಟಲ್ಲಿ ತೋರ್ಸ್ಕೊಂತಾರೆ ಅದು ಅವ್ರಿಗೆ ಹೇಗೆ ಏನು ನಮಗೆ ಗೊತ್ತಿಲ್ಲ ನಮಗೆ ಹೇಳಬೇಕು ಅಂದ್ರೆ ನಮ್ಮ ಸುತ್ತ ಮುತ್ತಲ ಇರೋದಂದರೆ ನಮ್ಗೆ ತುಂಬಾ ಹೆಮ್ಮೆ ಖುಷಿ ಇದೆ ಸಡನ್ನಾಗಿ ಏನಾದ್ರೂ ಆದರೆ ಪ್ರೈವೇಟ್ ಆಗಲಿ ಗೌರ್ಮೆಂಟ್ ಆಗಲಿ ತುಂಬ ಚೆನ್ನಾಗಿ ನಮ್ಮ ಸುತ್ತ ಮುತ್ತ ಯಾವ್ದೇ ಒಂದು ಇದ್ದರೂ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ ಅದು ಒಂದಕ್ಕೇ ನಾವು ನಮ್ಮ ರಾಷ್ಟ್ರಾನ ನಾವು ಮೆಚ್ಚಲೇಬೇಕು